ಆಶಾರಾಣಿನ ಇದು ಮದುವೇದು ವೆಡ್ಡಿಂಗ್ ಪ್ಲಾನಿಂಗ್ ನೀವು ಮಾಡ್ತೀರಾ ನೀವು ನಾವು ಗೂಗಲ್ ಗೂಗಲ್ಲಲ್ಲೆಲ್ಲ ವಿಚಾರಿಸಿದೀವಿ ಮಾಡಿದ್ದು ಚೆನ್ನಾಗಿ ಮಾಡ್ತೀರಿ ಅಂತ ನಮ್ಮದು ಮದುವೆ ಇದೆ ಇಪ್ಪತ್ತನೇ ತಾರೀಕು ನೀವು ಮೇಕಪ್ ಮಾಡಬೇಕಿತ್ತು ಎಷ್ಟು ಆಂ ಎಷ್ಟು ತಗೋತೀರಾ ಅಮೌಂಟು ಒಹ್ ಹೌದು ಮಂಟಪ ಎಲ್ಲ ಡೆಕೋರೇಷನ್ ಬೇಕು ನಮಗೆ ಇಲ್ಲ ನಮಗೆಲ್ಲ ಕೇಳಿ ಹೇಳ್ಬೇಕು ನೀವು ಇಲ್ಲ ಬ್ರೈಡ್ದು ಮದುವೆ ಮಂಟ್ಪದ್ದು ಮತ್ತು ಬ್ರೈಡ್ದು ತುಂಬ ಡೆಕೋರೇಷನ್ನೆಲ್ಲ ನೀಟಾಗಿ ಮಾಡಿಕೊಡ್ಬೇಕು ಹೌದು ನಮಗೆ ರಿಸೆಪ್ಷ ರಿಸೆಪ್ಷನ್ನಿಗೆಲ್ಲ ಬ್ರೈಡಾಗಿರಬೇಕು ಮೇಡಮ್ ಧಾರೆಗೂ ಬ್ರೈಡೇ ಇರಬೇಕು ಮದುವೆ ಹುಡುಗಿ ಅಲ್ಲವಾ ಹಾಗಾಗಿ ಬ್ರೈಡಾಗಿರಬೇಕು ಅಂತ

ಹೌದೌದು ಹೌದು ಹೌದು ನೈಟ್ ರಿಸೆಪ್ಷನ್ನಿಗೆ ಹೌದು ಗಾಗ್ರಾ ಟೈಪ್ ಇರಲಿ ಗಾಗ್ರಾ ಟೈಪ್ ಹೌದು ಹೌದು ಹೌದು ಹೌದು ಬೇಕಿತ್ತು ಮೇಡಮ್ ಓಕೆ ಓಕೆ ಮೇಡಮ್ ಗೂಗಲಲ್ಲಿ ಸರ್ಚ್ ಮಾಡಿ ಹೇಳ್ತೀನಿ ನಾನು ಹಿಂದೆ ನೋಡಿದ್ದೀನಿ ಗೂಗಲಲೆಲ್ಲ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಗೊತ್ತಾಯಿತು ಅದು ಗ್ರ್ಯಾಂಡಾಗಿರಲಿ ಮೇಡಮ್

ಓಕೆ ಮೇಡಮ್ ಓಕೆ ಮೇಡಮ್ ಆಯಿತು ಬಾಯ್ ನಾಳೆ ಮಾಡ್ತೀನಿ ಹ್ಞೂ ಹ್ಞೂ ಹ್ಞೂ ಓಕೆ ಆಂ ಓಕೆ ಮೇಡಮ್ ಕಾಂಟ್ಯಾಕ್ಟ್ ಮಾಡ್ಕೊಳಣ ಬಾಯ್